ಐನೂರ ಹನ್ನೆರಡು ಸಾವ್ರ್ದ ಒಂಬೈನೂರ ಹದಿನಾರು ಇಪ್ಪತ್ತೆರಡು ಸಾವಿರ್ದ ಮುನ್ನೂರ ಇಪ್ಪತ್ತೇಳು ಏಳು ಲಕ್ಷ ಹದ್ನಾರು ಸಾವಿರ್ದ ಒಂಬೈನೂರ ತೊಂಬತ್ತೆಂಟು ಒಂಬತ್ತು ಲಕ್ಷ ಐವತ್ತ್ನಾಲ್ಕು ಸಾವಿರ್ದ ಎಂಟ್ನೂರ ಮೂವತ್ತೊಂದು